ಶಿವ್ಮೊಗ್ಗ ಜಿಲ್ಲೆಯ ಪ್ರವಾಸಿ ಆಕರ್ಷಣೆ ಸ್ಥಳ ಅಂತ ಅಂದರೆ ಜೋಗ ಫಾಲ್ಸು ಜೋಗ ಫಾಲ್ಸು ಮತ್ತು ಕುಪ್ಪಳ್ಳಿ ಜೋಗ ಫಾಲ್ಸಲ್ಲಿ ಮಳೆಗಾಲದ ಸಮಯದಲ್ಲಿ ಶರಾವತಿ ನದಿಯಿಂದ ಧುಮುಕಿ ಹರಿಯುವ ನೀರನ್ನು ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿರುತ್ತೆ ಕುಪ್ಪಳ್ಳಿ ಕುಪ್ಪಳ್ಳಿ ಅವರು ಕುವೆಂಪು ಅವರು ಜನಿಸಿದಂಥ ಸ್ಥಳ ಇವ್ರು ಕುವೆಂಪು ಅವ್ರು ಜನಿಸಿದ ಸ್ಥಳದಲ್ಲಿ ಅವರು ಹೇಗೇಗೆ ಓದ್ತಾ ಇದ್ದರು ಅವ್ರು ಇರೋ ಜೀವನಶೈಲಿ ಹೇಗೆ ಅನ್ನೋದನ್ನು ಅದನ್ನು ಒಂದು ಮ್ಯೂಸಿಯಂ ಆಗಿ ಇವಾಗ ನೋಡ್ಕೋತಿದ್ದಾರೆ ಅದ್ರಲ್ಲಿ ನಾವು ಏನಾದರೂ ನಮಗೆ ಹಳೆಯ ಹಿಂದಿನ ಕಾಲದ ಏನೇ ಒಂದು ಇದ್ದರು ನಾವು ಅದ್ರಲ್ಲಿ ಕಲಿತ್ಕೊಂಡ್ಬರ್ಬೋದು